ಮೊನ್ನೆ ದೀಪಾವಳಿಗೆ ಒಂದು ಸಾರಿ ಮಗ ನನ್ನ ಸೀರೆ ಸಾರಿ ತೆಗೆದುಕೊಟ್ಟ ಅದು ಸಾರಿ ತುಂಬ ಒಳ್ಳೇದುಂಟು ಕಲರು ಕೂಡಾ ಅದರ ಡಿಝೈನು ಅದರ ಪದರ ಅದು ಒಳ್ಳೇದಿತ್ತು ಅದು ಅಂತ ಸೀರೆ ನಾನು ಇಷ್ಟರ ತನಕ ತಗೊಳ್ಳಿಲ್ಲ ಅಷ್ಟು ಒಳ್ಳೇದಿದೆ ಮತ್ತೆ ಅದು ಅಂತರ ಅದರಲ್ಲೂ ನನ್ನ ಮಗ ತೆಗೆದುಕೊಟ್ಟದ್ದಲ್ಲ ತುಂಬ ಒಳ್ಳೇದಿತ್ತು ಜಯಲಕ್ಷ್ಮಿಯಲ್ಲಿ ತಂದದ್ದು ಇಷ್ಟರ ತನಕ ನಾನು ಅಂಥದ್ದು ಸಾರಿಯೇ ತಗೊಳ್ಳಿಲ್ಲ ಒಳ್ಳೇದಿತ್ತು ತುಂಬ ಒಳ್ಳೇದುಂಟು ಕಲರ್ ಕೂಡಾ ಅದ್ರದ್ದು ಬದಿಯ ಸಾರಿಯ ಸೈಡು ಅದೆಲ್ಲ ಒಳ್ಳೇದಿತ್ತು ಒಳ್ಳೇದಿದೆ ತುಂಬ ಒಳ್ಳೇದಿದೆ